ಹಲೋ ರಾಜೇಶವರಿದ್ದಾರಾ ಹಾಂ ನಾ ನಾನು ವಿಶಾಲ್ ಅಂತ ನನಗೆ ಒಂದು ನಿಮ್ಮ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಲಿಕ್ಕಿತ್ತು ಅದಕ್ಕೆ ಅದಕ್ಕೆ ಏನೆಲ್ಲ ಬೇಕಂತ ಸ್ವಲ್ಪ ಒಮ್ಮೆ ಹೇಳ್ತೀರಾ

ಅಲ್ಲ ಸರ್ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಎಲ್ಲ ತರಬೇಕಾ ಅಥವಾ ಯಾವುದಾದರೂ ಆಧಾರ್ ಕಾರ್ಡ್ ಇಲ್ಲಾಂದರೆ ಪಾನ್ ಕಾರ್ಡ್ ಒಂದು ತಂದರೆ ಆಗಬಹುದಾ ಓಕೆ ಹಾಂ ಸರಿ ಹೌದೌದು ಹೌದು ಒಂದಾ ಸರ್ ಒಂದು ಫೋಟೊ ಸಾಕಾ ಆಯಿತು ಮತ್ತೆ ಅಕೌಂಟಲ್ಲಿ ಈಗ ನಾನು ಮೊದಲಿಗೆ ಅಕೌಂಟ್ ಓಪನ್ ಮಾಡುದಲ್ವಾ ನನ್ನ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇರಬೇಕು ಅಂದರೆ ಎಷ್ಟು ಹಣ ಹಾಕಬೇಕು ಮೊದಲಿಗೆ ಓಪನ್ ಮಾಡುವಾಗ ಫಸ್ಟ್ ಓಪನ್ ಮಾಡುವಾಗಲೇ ಅಂದರೆ ಅದರಲ್ಲಿ ಮಿನಿಮಮ್ ಆಗಿ ಒಂದು ಸಾವಿರ ರೂಪಾಯಿಯನ್ನು ಇಡಲೇಬೇಕು ಹಾಂ ಹಾಂ ಒಂದು ತಿಂಗಳು ಓಗೆ ಹಾಗೆಯಾ ಹಾಂ ಮತ್ತೆ ನಾನೀಗ ಮಾಡಿದರೆ ನನಗೆ ಅದು ಪಾಸ್ಬುಕ್ ಎಲ್ಲ ಬರುವಾಗ ಎಷ್ಟು ಹೊತ್ತು ಆಗ್ತದೆ ಅಂದರೆ ಅದರದ್ದು ಪ್ರೊಸೀಜರ್ ಎಲ್ಲ ಹೇಗೆ ಇರ್ತದೆ ಒಹ್ ಮೂರು ದಿನ ತಾಗತ್ತಾ ಅದಕ್ಕೆ ಅದು ಈಗ ಮಾಡಲಿಕ್ಕೆ ಆಗುವುದಿಲ್ವಾ ಇಮಿಡಿಯೇಟ್ ಆಗಿ ಎಂತಾದರೂ ಅದು ಕೊಡಲಿಕ್ಕೆ ಆಗಲ್ವಾ ಇಮಿಡಿಯೇಟಾಗಿ ಹೌದೌದು ಅದಕ್ಕೆ ಟೈಮ್ ತಗೊಳ್ತದಲ್ಲ ಹಾಂ ಹಾಗಾದರೆ ನಾನು ಇವತ್ತೇ ಬರ್ತೀನಿ ಇದು ನಿಮ್ಮ ಬ್ಯಾಂಕಲ್ಲಿ ಏನ್ ಒಪೊ ಅಕೌಂಟ್ ಓಪನ್ ಮಾಡಲಿಕ್ಕೆ ಒಂದು ಆಧಾರ್ ಆಧಾರ್ ಕಾರ್ಡ್ ಫೋಟೋ ಅಷ್ಟೇ ಅಲ್ವಾ ಮತ್ತೇನಾದರೂ ಬೇಕಾ ಜೆರಾಕ್ಸ್ ಕಾಪಿ ಬೇಕಾ ಹಾಂ ಮತ್ತೆ ಆಯಿತು ಅದು ಬ್ಯಾಂಕಲ್ಲಿ ಒಂದು ಎಷ್ಟು ಹಣವನ್ನು ಮ್ಯಾಕ್ಸಿಮಮ್ ಆಗಿ ಇಡಬಹುದು ಅದು ಗೊತ್ತುಂಟಾ ಸರ್ ಹೌದಾ ಅದಕ್ಕೆ ಮೂವತ್ತು ಲಕ್ಷ ನಾನು ಡೆಪಾಸಿಟ್ ಮಾಡುವಾಗ ನನಗೆ ಅದು ಪಾನ್ ಕಾರ್ಡ್ ಬೇಕೇ ಅಲ್ವಾ ನನ್ನದು ಪಾನ್ ಕಾರ್ಡ್ ಇಲ್ಲದೆ ಆಗಲ್ಲ ಅಲ್ವಾ ಅದು ಹಾಂ ಮತ್ತು ಇದು ಡೆಪಾಸಿಟ್ ಮಾಡುವಾಗ ಸಹ ಎಷ್ಟು ನಿಮ್ಮ ಬೇರೆ ಬ್ಯಾಂಕಲ್ಲೆಲ್ಲ ಫಿಫ್ಟಿ ತೌ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಬರಲ್ಲ ಪಾನ್ ಕಾರ್ಡ್ ಇಲ್ಲದಿದ್ದರೆ ಹಾಗೆಲ್ಲ ಉಂಟಾ

ಹೌದಾ ಸರ್ ಓಕೆ ಸರ್ ಓಕೆ ಓಕೆ ಸರ್ ಹಾಂ ನಾನು ಇವತ್ತು ಬರ್ತೀನಿ ಆಯಿತು ಆಧಾರ್ ಕಾರ್ಡ್ ಫೋಟೋ ಮತ್ತು ಓಕೆ ಸರ್ ಓಕೆ ಅಷ್ಟೇ ಅಲ್ವಾ ಸರಿ ಸರಿ ಸರಿ ಆಯಿತು ಓಕೆ